ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ದಿನಾಲೂ ಸುದ್ದಿ ಸಮಾಚಾರಗಳನ್ನು ಟಿ ವಿಯಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಆದರೆ ನಾನು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ಗಳನ್ನು ದಿನಾಲೂ ನೋಡ್ತಾ ಇರ್ತೇನೆ ಹಾಗಾಗಿ ಹೆಚ್ಚಾಗಿ ಅದರಲ್ಲಿಯೇ ನನಗೆ ಹೊಸ ಸುದ್ದಿಗಳು ಸಿಗ್ತದೆ ನನ್ನ ಅಣ್ಣ ಯಾವಾಗಲೂ ಹೊಸ ಸುದ್ದಿಗಳಿಗಾಗಿ ಟ್ವಿಟ್ಟರನ್ನು ಉಪಯೋಗಿಸುತ್ತಾನೆ ಹೊಸ ಸುದ್ದಿಗಳು ಟ್ವಿಟ್ಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಸಿಗ್ತದೆ ಆದರೆ ಅದು ಯಾವಾಗಲೂ ನಿಜವಾದ ಸುದ್ದಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಜನರು ತಮ್ಮ ಖಾತೆಯ ಹಿಂಬಾಲಕರ ಸಂಖ್ಯೆ ಹೆಚ್ಚಾಗಲು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಾರೆ ಇನ್ನು ಕೆಲವರು ಯಾವತ್ತೋ ನಡೆದ ಘಟನೆಗಳ ದೃಶ್ಯಗಳನ್ನು ಇತ್ತೀಚಿನ ಸುದ್ದಿ ಎಂಬಂತೆ ತೋರಿಸುತ್ತಾರೆ ನಾವು ಯಾವುದೇ ಸಾಮಾಜಿಕ ಜಾಲತಾಣಗಳ ಸುದ್ದಿಯನ್ನು ಸುಲಭವಾಗಿ ನಿಜವೆಂದು ನಂಬಲು ಸಾಧ್ಯವಾಗುತ್ತಿಲ್ಲ ಯಾಕೆಂದರೆ ಅದೆಷ್ಟೋ ಜನರು ತಮ್ಮ ಇಷ್ಟದಂತೆ ಯಾವುದೋ ಸುದ್ದಿಗೆ ಇನ್ಯಾವುದೋ ಚಿತ್ರವನ್ನು ಹಾಕಿ ಪ್ರಕಟ ಮಾಡ್ತಾರೆ ನಾನು ಮನೋರಂಜನೆಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ಗಳನ್ನು ಬಳಸ್ತೇನೆ ಜೊತೆಗೆ ಕೆಲವೊಂದು ಹೊಸ ಸುದ್ದಿಗಳನ್ನು ಕೂಡ ಇದರ ಮೂಲಕ ತಿಳ್ಕೊಳ್ತೇನೆ ಹಾಗೆಯೇ ನನ್ನ ಮನೆಯವರು ಕೂಡ ಮನೋರಂಜನೆಗಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಉಪಯೋಗಿಸುತ್ತಾರೆ